ನಮ್ಮ ಭಾವನೆಯ ವಿಚಾರಗಳನ್ನು ಹಂಚಿಕೊಳ್ಳಲು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವ ಸಾಧನವಾಗಿ ಅಡಿಗೆ ಮನೆಯನ್ನು ಹಂಚಿಕೊಳ್ಳುತ್ತೇವೆ ಅಂದರೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸೇರಿ ನಮ್ಮ ಮನೆಯಲ್ಲಿರುವ ಕಷ್ಟಗಳನ್ನು ಸಹ ಎಲ್ಲರೂ ಹಂಚಿಕೊಳ್ಳುತ್ತೇವೆ ಹಬ್ಬ ಹೆಚ್ಚಾಗಿ ಅಂದರೆ ಬೆ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸಹ ಒಂದುಗೂಡಿ ನಮ್ಮ ಮನೆಯನ್ನು ಮನೆಯಲ್ಲಿ ಕೆಲಸಗಳನ್ನು ಮಾಡುತ್ತೇವೆ ಎಲ್ಲರು ಭೇಟಿ ನೀಡಿದಾಗ ಸಮಯವನ್ನು ಕಳೆಯುತ್ತೇವೆ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಅವ್ರಿಗೆ ಇಷ್ಟವಾದ ಆಹಾರವನ್ನು ತಯಾರಿಸಿಕೊಳ್ಳುತ್ತೇವೆ ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಮನೆಯಲ್ಲಿ ಸೇರಿ ಮನೆಯಲ್ಲಿರುವ ಕಷ್ಟ ನಷ್ಟಗಳನ್ನು ಹಂಚಿಕೊಂಡು ಅವರು ಅದನ್ನು ಸಹ ಅದರ ಮೂಲಕ ಸಮಯವನ್ನು ಕಳೆದುಕೊಂಡು ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡು ನಾವು ಖುಷಿಯಾಗಿ ಇರುವ ಸಮಯ ಎಂದರೆ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದು ಇರುವ ಸಮಯವನ್ನು ನಾವು ಈ ರೀತಿ ಹಂಚಿಕೊಳ್ಳುತ್ತೇವೆ